ನನಗೆ ಪ್ರಯಾಣ ಮಾಡೋದು ಅಂದರೆ ನನಗೆ ತುಂಬ ಇಷ್ಟ ಮತ್ತು ಬೈಕಲ್ಲಿ ಹೋಗೋದು ಮತ್ತು ಬಸ್ಸಲ್ಲಿ ಹೋಗಬೇಕಾದ್ರೆ ನನಗೆ ಮಳೆ ಬಂದರೆ ನನಗೆ ಇನ್ನೂ ತುಂಬ ಇಷ್ಟ ಆಗುವಂತಹದ್ದು ಹಾಗೆ ಬೇರೆ ಬೇರೆ ಕಡೆ ಕಾಡುಗಳ ಮೂಲಕ ಹೋಗುವಂಥದ್ದು ರೋಡ್ಗಳಲ್ಲಿ ಹೋಗೋದು ಅಂದರೆ ನನಗೆ ತುಂಬ ಇಷ್ಟ ಆಗ್ತದೆ ಮತ್ತು ಹಾಗೆಯೇ ದೇವಸ್ಥಾನಗಳು ಅಂದರೆ ದೇವಸ್ಥಾನಗಳಲ್ಲಿ ಬೇರೆ ಬೇರೆ ಥರ ದೇವಸ್ಥಾನಗಳು ಅಂದರೆ ಕಲ್ಲು ಕಲ್ಲಿನಲ್ಲಿ ಕೆತ್ತಿರುವಂತಹ ವಿಗ್ರಹಗಳು ದೇವಸ್ಥಾನಗಳನ್ನು ನಂಗೆ ನೋಡೋಕ್ಕೆ ತುಂಬ ಇಷ್ಟ ಆಗುವಂತಹದ್ದು ಮತ್ತು ನನಗೆ ನಾನು ನಮ್ಮ ಕಾಲೇಜಿನಲ್ಲಿ ಪ್ರವಾಸ ಹೋಗಿದ್ದಾಗ ನಾನು ಮುರುಡೇಶ್ವರ ಮತ್ತು ಯಾಣ ಈ ಕಡೆ ಧರ್ಮಸ್ಥಳ ಆ ಕಡೆಯೆಲ್ಲ ನಾನೂ ಹೋಗಿದ್ದೆ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು ಚೆನ್ನಾಗಿದೆ ಅಂತ ಅನ್ನಿಸ್ತಾಯಿತ್ತು ಮತ್ತು ಮತ್ತು ಹಾಗೆ ನಾನು ಅಲ್ಲಿ ಮತ್ತು ಮತ್ತು ಅಲ್ಲಿ ನನಗೆ ನನಗೆಯೇ ತುಂಬ ಇಷ್ಟ ಆಯಿತು ನನಗೆ ನೋಡೋಕ್ಕೆ ಮತ್ತು ಅಲ್ಲಿ ಕಲ್ಲಿನ ಅಂತಹ ಶಿಲೆಗಳು ದೊಡ್ಡ ದೊಡ್ಡ ಜ್ವಾಲಾಮುಖಿಯಿಂದ ಕೂಡಿರುವಂತಹದ್ದು ಅಂತ ಯಾಣ ಅಂತ ಹೇಳ್ಬೋದು ನನಗೆ ನಂಗೆ ಅದನ್ನು ನೋಡಿದ ತಕ್ಷಣ ನನಗೆ ತುಂಬ ಖುಷಿಯಾಯಿತು ಅಷ್ಟು ದೊಡ್ಡ ದೊಡ್ಡ ಬಂಡೆ ಕಲ್ಲಿಂದ ಜ್ವಾಲಾಮುಖಿಯಿಂದ ಕೂಡಿರುವಂತಹ ಶಿಲೆಗಳಾಗಿ ಆ ಯಾಣ ಅಂತ ಹೆಸ್ರು ಇರುವಂತಹದ್ದು ನಾವು ಅದನ್ನು ಸಿನಿಮಾಗಳ ಮೂಲಕ ನಾವು ನೋಡಿದ್ದೇವೆ ಮತ್ತು ನಾನು ನಮ್ಮ ಕಾಲೇಜಿನಲ್ಲಿ ಪ್ರವಾಸ ಕರ್ಕೊಂಡೋಗಿದ್ದಾಗ ನಾನು ಅದನ್ನು ನೋಡಿದ್ದೆ ನನಗೆ ತುಂಬ ಚೆನ್ನಾಗಿ ಅನ್ನಿಸಿತು ಚೆನ್ನಾಗಿದೆ ಅಂತ ಅನ್ನಿಸ್ತು ಮತ್ತು ಕುವೆಂಪು ಮನೆ ಮತ್ತು ಶ್ರವಣಬೆಳಗೊಳ ಒಂದು ಏಳುನೂರ ಐವತ್ತು ಅಡಿ ಅಂತಹದ್ದನ್ನು ಕಟ್ಟಿದೆ ಕೆತ್ತಿದ್ದಾರೆ ಕಲ್ಲಿನಲ್ಲಿ ಕೆತ್ತಿದ್ದಾರೆ ಶ್ರವಣಬೆಳಗೊಳದ ಬಾಹುಬಲಿ ಅಂತಲೇ ಹೇಳಬೋದು ಅದು ತುಂಬ ಚೆನ್ನಾಗಿತ್ತು ಎರಡು ಎರಡು ಸಾವಿರ ಮೆಟ್ ಎರಡು ಸಾವಿರ ಸುಮಾರು ಎರಡು ಸಾವಿರ ಮೆಟ್ಟಿಲುಗಳನ್ನ ನಾವು ಹತ್ತಿ ಅದನ್ನು ನೋಡೋ ಅಂಥದ್ದು ಚೆನ್ನಾಗಿತ್ತು ಒಂದು ಏನೋ ಸಂತೋಷ ಆ ಮೆಟ್ಟಿಲುಗಳನ್ನು ಹತ್ತಿ ಇಳಿಯೋದು ಅಂದರೆ ಎರಡು ಸಾವಿರ ಅಂದರೆ ಏನು ತಮಾಷೆ ಅಲ್ಲ ಆದರೆ ಅದು ನಮಗೆ ಖುಷಿಯೂ ಅನ್ನಿಸ್ತು ಮತ್ತು ಒಂಥರ ಏನು ಅಷ್ಟೊಂದು ಮೆಟ್ಟಿಲಿದೆ ಅದನ್ನೆಲ್ಲ ಹತ್ತಬೇಕಲ್ಲ ಅನ್ನೋ ಒಂದು ದುಃಖವೂ ಇತ್ತು ಆದರೆ ನಮಗೆ ಚಿಕ್ಕ ಮಕ್ಳು ಒಂದು ಕ್ರೇಜ್ ಯಾರು ಫಸ್ಟ್ ಹತ್ತುತ್ತಾರೆ ಅಷ್ಟೊಂದು ದೊಡ್ಡ ಎರಡು ಸಾವಿರ ಮೆಟ್ಟಿಲನ್ನ ಅಂತ ನಾವು ಚಾಲೆಂಜ್ ಮಾಡಿ ಅದನ್ನು ಹತ್ತಿದ್ವಿ ಅದು ಒಂದು ನೆನಪು ಮತ್ತು ಮತ್ತು ಆ ಥರ ಮತ್ತು ಇನ್ನೂ ಬೇರೆ ಬೇರೆ ತರಹ ಫಾರೆಶ್ಟ್ಗಳು ಇರುವಂತಹದ್ದು ಈ ಬಂಡೀಪುರ ಆಗಿರ್ಬೋದು ಮತ್ತು ಬಿಳಿಗಿರಿರಂಗನ ಬೆಟ್ಟ ಆಗಿರ್ಬೋದು ಮಾದೇಶ್ವರನ ಬೆಟ್ಟ ಆಗಿರ್ಬೋದು ಇದು ಚೆನ್ನಾಗಿರುವಂತಹದ್ದು ನಾವು ಪರಿಸರನ ಎಲ್ಲ ನೋಡ್ಬೋದಾದ್ರೆ ಈ ಕಡೆ ಎಲ್ಲ ಹೋಗಿ ನೋಡಬಹುದು ಈ ಮರಗಳು ಗಿಡಗಳು ಮತ್ತು ಪ್ರಾಣಿ ಪಕ್ಷಿಗಳು ಅಂಥದ್ದನ್ನು ನೋಡ್ಬೋದು ಮತ್ತು ನಾನು ಬೇರೆ ಬೇರೆ ಪ್ರಾಣಿಗಳನ್ನು ಕೂಡ ನೋಡಿದ್ದೀನಿ ಅಂದರೆ ಮೈಸೂರು ಮೈಸೂರಿನ ಮೃಗಾಲಯ ಅಂತ ಅಂದರೆ ಝೂ ಅನ್ನು ಅಂತ ಹೇಳ್ಬಹುದು ಅಲ್ಲಿ ತುಂಬ ಚೆನ್ನಾಗಿದೆ ಪ್ರಾಣಿಗಳು ಬೇರೆ ಬೇರೆ ರಾಜ್ಯಗಳು ಅಥ್ವಾ ಬೇರೆ ಬೇರೆ ಕಂಟ್ ರಾಷ್ಟ್ರಗಳಿಂದ ತಂದಿರಬಹುದು ಆ ಪ್ರಾಣಿಗಳು ತುಂಬ ಚೆನ್ನಾಗಿದ್ದಾವೆ ಚೆನ್ನಾಗಿದ್ದಾವೆ ನೋಡಬಹುದು ಅಲ್ಲೇ ಅಲ್ಲೇ ಅದರ ಹೆಸ್ರು ಏನಿದೆ ಆ ಪಕ್ಷಿ ಹೆಸ್ರು ಏನಿದೆ ಅನ್ನೋದನ್ನು ಆ ಪಕ್ಷಿ ಹೆಸ್ರು ಇಟ್ಟಿದ್ದಾರೆ ಅದನ್ನು ಅಲ್ಲೇ ನಾವು ನೋಡಬಹುದಾಗಿದೆ ಮತ್ತು ಅಲ್ಲಿನ ಉದ್ಯಾನವನಗಳು ತುಂಬ ತುಂಬ ಚೆನ್ನಾಗಿದೆ ನೋಡಬಹುದು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು ಆಟ ಆಡ್ಕೊಂಡು ಬಂದ್ವಿ ನಾವೆಲ್ಲ ಮತ್ತು ಅರಮನೆ ಅರಮನೆ ಅಂದರೆ ತುಂಬ ಚೆನ್ನಾಗಿರುವಂತಹದ್ದು ಇದು ಮರಗಳಿಂದ ಕಟ್ಟಿರುವಂತಹ ಅರಮನೆಗಳು ತುಂಬ ಹಿಂದಿನ ಕಾಲದ ರಾಜರ ರಾಜರುಗಳು ಏನೇನು ಮಾಡ್ತಿದ್ದರು ಅದೆಲ್ಲ ಅಲ್ಲೇ ಇತ್ತು ಮತ್ತು ಅದೆಲ್ಲ ನೋಡ್ಬೋದಿತ್ತು ತುಂಬ ಚೆನ್ನಾಗಿರುವಂತಹದ್ದು ಆ ಅರಮನೆ ಎಲ್ಲ ಹಾಗೆ ನಾವು ನೋಡಿಕೊಂಡು ಚೆನ್ನಾಗಿ ಊಟ ಗೀಟ ಮಾಡ್ಕೊಂಡು ಬಂದ್ವಿ ಮತ್ತು ಕಳಸ ಅಂತ ಅದು ಅದು ಕೂಡ ಬಾಹುಬಲಿ ಗೊಮ್ಮಟೇಶ್ವರ ಅಂತಲೇ ಹೇಳ್ಬೋದು ಅದುವೇ ತುಂಬ ಚೆನ್ನಾಗಿರುವಂತಹದ್ದು ಸ್ಥಳ ನಾವು ನೋಡ್ಬೋದಾಗಿತ್ತು ಮತ್ತು ಕುವೆಂಪು ಮನೆ ಅವರದ್ದೆಲ್ಲ ನೋಡಿದ್ವಿ ನಾವು ಅದು ತುಂಬ ಚೆನ್ನಾಗಿತ್ತು ಒಂದು ಕಾಡಿನ ಕಾಡಿನ ಮಧ್ಯದ ಹತ್ತಿರ ಇತ್ತು ಅದು ಅವ್ರ ಮನೆಯವ್ರೂ ಒಂದು ಆರುನೂರು ಕಿಲೋಮೀಟ್ ಒಂದು ಕಿಲೋಮೀಟ್ರು ಎರಡು ಕಿಲೋಮೀಟ್ರ್ ಅಷ್ಟು ದೂರ ಹೋಗಿ ಒಬ್ಬರೇ ಕವಿತೆಗಳನ್ನ ಬರೀತಿದ್ರಂತೆ ಅದನ್ನು ಅಲ್ಲಿರೋ ಜನಗಳೆಲ್ಲ ಹೇಳ್ತಾಯಿದ್ದರು ಮತ್ತು ನಾವು ಅಲ್ಲಿನ ಅವರು ಎಲ್ಲೆಲ್ಲಿ ನಡ್ಕೊಂಡು ಹೋಗ್ತಿದ್ದರು ಮತ್ತೆ ಎಲ್ಲೆಲ್ಲಿ ಕೂತ್ಕೊಳ್ತಾಯಿದ್ರು ಮತ್ತು ಎಲ್ಲೆಲ್ಲಿ ಕವಿ ಕವಿತೆಗಳನ್ನ ಬರಿತಾಯಿದ್ದರು ಒಂದು ಜಾಗ್ದಲ್ಲಿ ಕೂತ್ಕೊಂಡು ಶಾಂತವಾಗಿರೋ ಜಾಗದಲ್ಲಿ ಅಂತಹದ್ದನ್ನೆಲ್ಲ ನಾವು ನೋಡ್ಕೊಂಡು ಬಂದ್ವಿ ಮತ್ತೆ ಮೇಲುಕೋಟೆಗೂ ಕೂಡ ಹೋಗಿದ್ವಿ ಮೇಲುಕೋಟೆಲ್ಲಿ ದೇವಸ್ಥಾನ ನೋಡಿದ್ವಿ ಮತ್ತು ಅಲ್ಲಿನ ದೇವರು ಮತ್ತೆ ಅಲ್ಲಿಯ ಪ್ರಸಿದ್ಧವಾದಂತಹ ಕೊಳ ಅಂದರೆ ಅಕ್ಕ ತಂಗಿಯರ ಕೊಳ ಅದು ಕೂಡ ನೋಡಿಕೊಂಡು ಬಂದ್ವಿ ಮತ್ತು ಅಲ್ಲಿನ ದೇವಸ್ಥಾನ ಚೆಲುವ ನಾರಾಯಣ ಸ್ವಾಮಿ ಅಂತ ಅದು ತುಂಬ ಚೆನ್ನಾಗಿತ್ತು ಕೆತ್ತನೆ ಮಾಡಿದ್ದರು ದೇವಸ್ಥಾನವೂ ಕೂಡ ಅಲ್ಲಿಯೂ ಕೂಡ ನಾವು ಎಲ್ಲವೂ ನೋಡಿಕೊಂಡು ಮತ್ತು ಅಲ್ಲಿ ಒಬ್ಬರು ಕವಿ ಅಂತ ಇದ್ದರು ಅಂದರೆ ಪು ಪು ತಿ ನರಸಿಂಹಾಚಾರ್ ಅಂತ ಅಂದರೆ ಅವ್ರ ಹೆಸ್ರು ಪು ತಿ ನರಸಿಂಹಾಚಾರ್ ಅಂತ ಅಂದ್ರೆ ಪುರೋಹಿತ ತಿರುನಾರಾಯಣ ನರಸಿಂಹಾಚಾರ್ಯ ಅಂತಲೇ ಹೇಳ್ಬೋದು ಅವ್ರ ಮನೆ ಕೂಡ ಒಂದು ಚೆನ್ನಾಗಿತ್ತು ಅವರು ಮೇಲುಕೋಟೆ ಜಿಲ್ಲೆಯವರೇ ಅಂದರೆ ಮೇಲುಕೋಟಿನ ಮಂಡ್ಯ ಜಿಲ್ಲೆಯವ್ರು ಅಂತಲೇ ಹೇಳ್ಬೋದು ಮತ್ತು ಅವರು ಏನೇನು ಇದು ಮಾಡಿದರು ಅಂತಹ ಪ್ರಶಸ್ತಿಗಳನ್ನ ತಗೊಂಡಿದ್ದರು ಅದನ್ನೆಲ್ಲ ನಾವು ನೋಡ್ಬೋದಾಗಿತ್ತು ಅವ್ರ ಮನೇಲಿ ಅವರು ಎಲ್ಲೆಲ್ಲಿ ತಿರುಗಾಡ್ತಿದ್ರು ಅದನ್ನು ಕೂಡ ನಾವು ನೋಡಿದ್ವಿ ಮತ್ತು ಧರ್ಮಸ್ಥಳ ಅಂತಲೇಹೇಳ್ಬೋದು ನೆಕ್ಶ್ಟು ಧರ್ಮಸ್ಥಳ ಅಂತ ಅಂತಂದ್ರೆ ನಾವು ಅಲ್ಲಿ ಹೇಗೆ ದೇವಸ್ಥಾನದಲ್ಲಿ ಅಷ್ಟು ದೊಡ್ಡ ದೇವಸ್ಥಾನದಲ್ಲಿ ಊಟ ಎಲ್ಲ ಕೊಡ್ತಾಯಿದ್ದರು ಮತ್ತು ಅಲ್ಲಿ ದೇವರು ಮಸ್ತ್ ದೇವರು ಒಂದು ಏಳೆಂಟು ಏಳೆಂಟು ದೇವಸ್ಥಾನಗಳೇ ಇದ್ದವು ಏಳೆಂಟು ದೇವಸ್ಥಾನಗಳೇ ಇದ್ದವು ಅಂದರೆ ತುಂಬ ದೊಡ್ಡ ದೇವಸ್ಥಾನ ಅದು ಅಲ್ಲೂ ಒಂದು ಬಾಹುಬಲಿ ಇತ್ತು ಆ ಒಂದು ದೇವಸ್ಥಾನಕ್ಕಿಂತ ಒಂದು ನೂರು ಕಿಲೋಮೀಟ್ರ್ ಹತ್ತು ದೇವಸ್ಥಾನಕ್ಕಿಂತ ಒಂದು ಆರು ಏಳೆಂಟು ಕಿಲೋಮಿಟ್ರ್ ದೂರದ ಇಂದಲೇ ಅಲ್ಲೂ ಒಂದು ಬಾಹುಬಲಿಯನ್ನು ಕೆತ್ತನೆ ಮಾಡಿದರು ಸೊ ಅದನ್ನು ನೋಡಿದ್ವಿ ಮತ್ತು ಅಲ್ಲಿ ಒಂದು ಮ್ಯೂಸಿಯಮ್ ಅಂತ ಇರುತ್ತೆ ಅಂದರೆ ಹಳೇ ಕಾಲದ ಒಂದು ಅಲ್ಲಿ ಏನೇನು ತಯಾ ಆವಾಗ ಏನೇನಿತ್ತು ಅದನ್ನೆಲ್ಲ ಎಕ್ಸಿಮಿಷನ್ ಅಂತಲೇ ಹೇಳ್ಬೋದು ಅದನ್ನು ನೋಡಿದ್ವಿ ನಾವು ಕೂಡ ಅಲ್ಲಿ ಹೇಗೇಗೆ ಇತ್ತು ಅಂದರೆ ಒಂದು ಆಗಿನ ಕಾಲದಲ್ಲಿ ಏನೇನು ಕತ್ತಿಗಳು ಬುಕ್ಸು ಪೆನ್ನು ಮತ್ತು ಇವುಗಳು ಹೇಗೆ ಬಳಕೆ ಮಾಡ್ತಿದ್ದರು ಇಂದಿನ ಕಾಲದಲ್ಲಿ ಅಂದರೆ ಆಧುನಿಕ ಕಾಲದಲ್ಲಿ ಅಂತಹದ್ದನ್ನು ನಾವು ನೋಡಬಹುದು ಮತ್ತು ಅಲ್ಲಿಂದ ಬಂದು ನಾವು ಫ್ರೆಂಡ್ಸೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ವಿ ತುಂಬ ಸಂತೋಷವೇ ಪಟ್ವಿ ಸಂತೋಷ ಆಯಿತು ಎಲ್ಲರೂ ಎಲ್ಲ ಜೊತೆಗೆ ಹೋಗಿ ಜೊತೆಗೆ ಬಂದ್ವಿ ಮತ್ತು ಉಡುಪಿ ಅಂತ ಉಡುಪಿಯಲ್ಲಿ ಸಮುದ್ರ ಅಲ್ಲಿ ಆಟ ಆಡ್ತಾಯಿದ್ವಿ ತುಂಬ ಚೆನ್ನಾಗಿತ್ತು ಎಂಜಾಯ್ ಕೂಡ ಮಾಡಿದ್ವಿ ಮತ್ತು ಅಲ್ಲಿನ ಉಡುಪಿಯಲ್ಲಿನ ಕೃಷ್ಣನ ದೇವಸ್ಥಾನ ಅಂತ ಕೃಷ್ಣ ಅಂತ ಕೃಷ್ಣನ ನೋಡೋಕ್ಕೆ ಚಿಕ್ಕ ಚಿಕ್ಕ ಒಂದು ಹೋಲಿಂದ ನಾವು ನೋಡುವಂತಹದ್ದು ಆ ದೇವರನ್ನ ತುಂಬ ಚೆನ್ನಾಗಿ ಕಾಣಿಸುತ್ತದೆ ಮತ್ತು ಆ ದೇವಸ್ಥಾನ ಕೂಡ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು ಮತ್ತು ಅಲ್ಲಿ ಊಟವೂ ಊಟದ ವ್ಯವಸ್ಥೆಯೂ ಕೂಡ ಇದೆ ಆ ಉಡುಪಿ ಅನ್ನೋ ದೇವಸ್ಥಾನದಲ್ಲಿ ಅಂದರೆ ಕೃಷ್ಣನ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಅಡುಗೆ ಕೂಡ ಎಲ್ಲ ಮಾಡಿದರು ಮತ್ತು ಮುರುಡೇಶ್ವರಗೆ ಹೋಗಿದ್ವಿ ಮುರುಡೇಶ್ವರ ಇಂದ ಅಲ್ಲಿ ಅಲ್ಲಿಯೂ ಅಲ್ಲಿ ಒಂದು ಹಲ್ಲಿ ಕೂಡ ಮುರ್ಡೇಶ್ವರಕ್ಕೆ ಹೋಗ್ಬೇಕಾದ್ರೆ ಒಂದು ಹಾನ ಆನೆಗುಡ್ಡೆ ಅಂತ ಒಂದು ದೇವಸ್ಥಾನ ಇದೆ ಅಲ್ಲಿ ನಾವು ಊಟ ಮಾಡಿಕೊಂಡು ಹೋದ್ವಿ ಅಲ್ಲಿಯೂ ದೇವಸ್ಥಾನ ಆನೆಗುಡ್ಡೆ ಅಂದರೆ ಅದು ಒಂದು ಆನೆಗುಡ್ಡೆ ಅಂದರೆ ಹ್ಞೂ ಒಂದು ಗಣಪತಿ ದೇವಸ್ಥಾನ ಅಂತಲೇ ಹೇಳ್ಬೋದು ಗಣಪತಿ ತುಂಬ ಚೆನ್ನಾಗಿರುವಂತಹದ್ದು ದೇವಸ್ಥಾನ ಅಲ್ಲಿನ ಊಟಗಳು ತುಂಬ ಚೆನ್ನಾಗಿದೆ ಹೋಗೊ ಮುರುಡೇಶ್ವರಕ್ಕೆ ಹೋಗೋವ್ರಿಗೆ ಮೇಯ್ನ್ ದೇವಸ್ಥಾನ ಅದು ಅಲ್ಲಿಂದಲೇ ಹೋಗೋದು ಊಟ ಗೀಟ ಎಲ್ಲ ಮಾಡಿಕೊಂಡು ಆಮೇಲೆ ಮುರುಡೇಶ್ವರಕ್ಕೆ ಹೋಗೋ ಹೋಗ್ಬಹುದು ಮುರುಡೇಶ್ವರದಲ್ಲಿ ತುಂಬ ಚೆನ್ನಾಗಿರೋಂತಹ ಒಂದು ನಾಲ್ಕು ಹದಿನಾಲ್ಕು ಗೋಪುರಗಳಿಂದ ಕಟ್ಟಿರುವಂತಹದ್ದು ಮುರುಡೇಶ್ವರದ ಗೋಪುರ ಅಲ್ಲಿ ತುಂಬ ಚೆನ್ನಾಗಿದೆ ಅಲ್ಲಿ ನಾವು ಕೂಡ ಮೇಲುಗಡೆ ಮೆಟ್ಟಿಲುಗಳನ್ನು ಹತ್ತಿ ಹೋಗಬಹುದು ಅಥ್ವಾ ಲಿಫ್ಟು ಅಂತ ಮಾಡಿದ್ದಾರೆ ಅದು ತುಂಬ ಕೂಡ ಚೆನ್ನಾಗಿದೆ ಮೇಲುಗಡೆ ನಿಂತು ಹದಿನಾಲಕ್ಕನೇ ಮಹಡಿ ಮೇಲೆ ನಿಂತ್ಕೊಂಡು ನೋಡಿದ್ರೆ ಇಡೀ ಸಮುದ್ರ ದೇವಸ್ಥಾನ ಅಶ್ ಅಂತಹದ್ದು ನಮಗೆ ಕಾಣಿಸು ಕಾಣಿಸುತ್ತದೆ ಅದೆಲ್ಲ ತುಂಬ ನೋಡೋಕ್ಕೆ ಚೆನ್ನಾಗಿರುವಂತಹದ್ದು ಮತ್ತು ಒಂದು ದ ಶಿವನ ಶಿವನ ವಿಗ್ರಹನ ಹೇಗೆ ಕೆತ್ತಿರ್ತಾರೆ ಸಿಮೆಂಟಿಂದ ಅಂಥದ್ದನ್ನೆಲ್ಲ ನಾವು ನೋಡ್ಬೋದು ಮತ್ತು ಮಧ್ಯಮಧ್ಯ ಅದನ್ನು ನೋಡಿದರೆ ಅಲ್ಲಿ ಉದ್ಯಾನವನಗಳು ಇರುತ್ತವಂತೆ ಮತ್ತು ಅದು ಸಮುದ್ರ ಇರೋದರಿಂದ ನಾವಲ್ಲಿ ಚಳಿ ಚಳಿ ಮಸ್ತಿರುತ್ತೆ ಮತ್ತು ನೆಲೆಗಳು ಕೂಡ ತುಂಬ ಕೋಲ್ಡ್ ಇರುವಂತಹದ್ದು ಹಂಗೆ ಬಂದು ನಾವು ಹಾಗೆ ಬಂದು ನಾವು ಹೊರನಾಡಿಗೆ ಹೋಗಿದ್ವಿ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅದು ತುಂಬ ಚೆನ್ನಾಗಿತ್ತು ಅಲ್ಲಿ ಅಲ್ಲಿಯ ದೇವಸ್ಥಾನ ಅಲ್ಲಿ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿತ್ತು ಅಲ್ಲೂ ಕೂಡ ನಾವು ಊಟ ಎಲ್ಲ ಮಾಡಿದ್ವಿ ಮತ್ತು ಹೊರನಾಡು ಮತ್ತು ಸಿಗಂಧೂರು ಅನ್ನೋ ದೇವಸ್ಥಾನದ ಸಿಗಂಧೂರಿನ ದೇವಸ್ಥಾನ ತುಂಬ ಚೆನ್ನಾಗಿತ್ತು ಅಲ್ಲಿಗೆ ನಾವು ಲಾಂಚಲ್ಲಿ ಹೋಗ್ಬೇಕು ಅಂದರೆ ಸಮ್ ನೀರಿನ ಮೂಲಕ ಅಂದರೆ ಸಮ್ ಸಮುದ್ರದ ಮೂಲಕ ನಾವು ಆ ದೇವಸ್ಥಾನನ ತಲುಪುವಂತಹದ್ದು ತುಂಬ ಚೆನ್ನಾಗಿತ್ತು ಏನು

ಹಾಗೆ ನಾವು ಅದೆಲ್ಲ ಹೋಗಿ ತುಂಬ ಖುಷಿಯಾಯಿತು ಚೆನ್ನಾಗಿತ್ತು ಮತ್ತು ಎಲ್ಲ ನೋಡಿಕೊಂಡು ಬಂದ್ವಿ ನನಗೆ ತುಂಬ ಇಷ್ಟ ಆಯಿತು